ನಮ್ಮ ದೇಶ ಎಷ್ಟೇ ಮುಂದುವರ್ದಿದ್ರು ಕೂಡ ಇನ್ನು ಎಷ್ಟೋ ಅನೇಕ ಗ್ರಾಮಗಳಲ್ಲಿ ಬಹಿಲು ಶೌಚಾಲಯಗಳನ್ನು ಇವಾಗಲು ಉಪಯೋಗಿಸ್ತಾ ಇದಾರೆ ಅಂತಂದರೆ ಮನೆಗೆ ಮನೆಗೆ ಒಂದು ಶೌಚಾಲಯ ಇರಬೇಕು ಹೆಣ್ಮಕ್ಕಳು ಬರೋದಿಕ್ಕೆ ಆಗ್ಲಿ ಹೋಗೋದಿಕ್ಕೆ ಆಗ್ಲಿ ಬಯ್ಲು ಕಡೆ ಹೋಗ್ಬಾರ್ದನ್ನೋ ಉದ್ದೇಶದಿಂದ ಸರ್ಕಾರ ಎಷ್ಟೇ ಯೋಜನೆಗಳು ಮಾಡಿದ್ರು ಕೂಡ ಇನ್ನು ಸುಮಾರು ಕೆಲವೊಂದು ಹಳ್ಳಿಗಳಲ್ಲಿ ಶೌಚಾಲಯ ಇರಲ್ಲ ಬಯಲು ಶೌಚಾಲಯಗಳನ್ನೇ ಇವಾಗಲು ಉಪಯೋಗಸ್ತಾ ಇರ್ತಾರೆ ಬಟ್ ಅದ್ರಿಂದ ಆಗುವಂತ ಎಫೆಕ್ಟುಗುಳು ಎಲ್ಲ ಥರದಿಂದನು ಆಗತ್ತೆ ಯಾಕಂತಂದರೆ ಇವಾಗ ಹೆಣ್ಮಕ್ಕಳೆ ಹೋಗಿರ್ಬೋದು ಬಯಲ್ಕಡೆಗೆ ಆವಾಗ ಹೆಣ್ಣು ಮಕ್ಕಳಿಗೆ ಎಷ್ಟು ಸಾಕಷ್ಟು ತೊಂದರೆಗಳನ್ನಾಗತ್ತೆ ಆಮೇಲೆ ಹುಳ ಹುಪ್ಟೆಗ್ಳೆಲ್ಲ ಓಡಾಡಿರುತ್ತೆ ಅಲ್ಲಿ ಇದು ಮಾಡೋದರಿಂದ ಮತ್ತು ಅದು ಇನ್ಫೆಕ್ಷನ್ ಆಗುತ್ತೆ ಆರೋಗ್ಯದಲ್ಲಿ ಸಮಸ್ಯೆಗಳನ್ನು ಕಾಡುತ್ತೆ ನೊಣಗಳು ತುಂಬ ಹೆವಿಯಾಗತ್ತೆ ಸೊಳ್ಳೆಗ್ಳು ಜಾಸ್ತಿಯಾಗುತ್ತೆ ಅದರಿಂದ ಕಾಯಿಲೆ ಕಾಯ್ಲೆಗಳು ಹರಡುತ್ತೆ ನಾವು ಏನೇ ಇದ್ರುನು ಕೂಡ ಶೌಲ ಶೌಚಾಲಯಗಳನ್ನು ಉಪಯೋಗಿಸಿ ಮಾಡೋದರಿಂದ ನಮ್ಮ ಆರೋಗ್ಯದ ಪರಿಸ್ಥಿತಿ ಸುಧಾರ್ಸತ್ತೆ ಇದನ್ನು ಇದು ಇದ್ರ ಬಗ್ಗೆ ನಮ್ಮ ಗ್ರಾಮೀಣ ಪ್ರದೇಶಗಳಲ್ಲಿ ಇನ್ನು ಹೆಚ್ಚಿಗೆ ಅವರಿಗೆ ಮಾಹಿತಿಯನ್ನು ನೀಡಬೇಕು ಅದ್ರ ಬಗ್ಗೆ ಒಂದೂ ಮಾಹಿತಿ ಕೇಂದ್ರಗಳನ್ನೇ ಇಟ್ಟು ಅವ್ರಿಗೆ ತಿಳಿಸುವ ಮೂಲಕ ಈ ರೀತಿಯೆಲ್ಲ ಎಫೆಕ್ ಪ್ರೋ ತೊಂದರೆಗಳನ್ನ ಅನುಬೋಗಸ್ತಿರ ಅಂತ ಹೇಳ್ಬಿಟ್ಟು ಅವ್ರಹತ್ರ ಹೇಳಿ ಇನ್ನು ಸಾಕಷ್ಟು ಈ ಬೈಯಲು ಶೌಚಾಲಯಗಳನ್ನು ನಿಲ್ಲಿಸಿ ಮನೆಗೊಂದು ಶೌಚಾಲಯ ಇರಲೇಬೇಕು ಅಂತ ಹೇಳ್ಬಿಟ್ಟು ಕಾನೂನು ವ್ಯವಸ್ಥೆಯಲ್ಲಿ ಮಾಡಬೇಕು ಅನ್ನೋದು ಎಲ್ಲರ ಇಚ್ಛೆ ಆಗಿರುತ್ತೆ ಅದನ್ನೆಲ್ಲ ನೋಡ್ಕೊಂಬೇಕಾಗಿರೊದು ಗ್ರಾಮ ಪಂಚಾಯ್ತಿ ಸದಸ್ಯರು ಗ್ರಾಮ ಪಂಚಾಯ್ತಿಯಲ್ಲಿ ಗೆದ್ದಿರೊಂಥವರು ಎಮ್ ಎಲ್ ಎಗಳು ಊರಿನ ಮುಖ್ಯಸ್ಥರು ಅದನ್ನೆಲ್ಲ ಆಲೋಚನೆ ಮಾಡಿ ಮಕ್ಕಳ ಮೇಲೆ ಪರಿಣಾಮ ಬೀರದೆ ಇದ್ದ ಹಾಗೆ ಅದನ್ನು ಯಾವರೀತಿ ಯಾವ ಮಟ್ಟಿಗೆ ನಾವು ಹಳ್ಳಿಗ್ಳಲ್ಲಿ ನಡಸ್ಕೊಂಡು ಹೋಗಬೇಕು ಅನ್ನೋದನ್ನ ಅದನ್ನು ನಮ್ಮ ನಮ್ಮಲ್ಲೇ ನಾವು ಪಶ್ಟ್ ಬೆಳೆಸ್ಕೊಂಡಾಗ ಎಲ್ಲ ಕಡೆನುನು ಸರಿ ಹೋಗುತ್ತೆ ಅನ್ನೋದು ಅಭಿಪ್ರಾಯ